ನನ್ನ ಅಭ್ಯಾಸ ಯಾವ್ದು ಎಂದರೆ ನಾನೂ ಕಸೂತೀ ಮಾಡುತ್ತೇನೆ ಮತ್ತು ಸೀರೆಗಳಿಗೆ ಕುಚ್ಚನ್ನು ಹಾಕ್ತೀನಿ ಆಮೇಲೆ ಮೆಹೆಂದಿ ಹಾಕೋದಂದ್ರೆ ನನ್ಗೆ ತುಂಬ ಇಷ್ಟ ಹಾಗಾಗಿ ಮೆಹೆಂದಿಯನ್ನು ಹಾಕ್ತೀನಿ ಆಮೇಲೇ ಇದ್ರ ಕ್ರೀಡೆಯಲ್ಲಿ ಬೇಕಾದ್ರೆ ಕ್ರಿಕೆಟ್ ಅಂದರೆ ತುಂಬ ಆಸಕ್ತಿ ನನಗೆ ಅದು ಯಾವತ್ತು ನೋಡ್ತಾಯಿರ್ತೀನಿ ಕ್ರಿಕೆಟ್ ಆಮೇಲೆ ಇದೂ ಎಂತ ತ್ರೋಬಾಲ್ ಮ ಆಟಾಡ್ತೀನಿ ಮಾ ಮತ್ತು ಬ್ಯಾಡ್ಮಿಟನ್ ತುಂಬ ಇಷ್ಟ ನನಗೆ ಅದನ್ನು ಹಾಕ್ತೀನಿ ಆಮೇಲೆ ಏನು ಮನೆಗಿದನ್ನ ಇದು ಗಿಡ ಎಲ್ಲ ನೆಡೋದು ಹವ್ಯಾಸವಿದೆ ಸವ್ ಗಿಡಕ್ಕೆ ಎಲ್ಲ ಥರದ್ದು ಗಿಡ ತಂದು ಹೂವಿನ ಗಿಡ ಎಲ್ಲ ತಂದು ಹಾ ನೆಟ್ಟು ಅದು ಹೂವು ಬಿಡತ್ತನ್ನೋ ಕಣ್ಣು ತುಂಬ ಇಷ್ಟ ಪಟ್ಟು ಅದು ಆರೈಕೆ ಮಾಡ್ತೀನಿ ಆಮೇಲೆ ಎಲ್ಲ ಈ ಕಡೆಗೆ ಸ್ವಚ್ಛ ಮಾಡಿ ಇಡ್ತೀನಿ ಎಲ್ಲ ಕಡೆ ಏನು ಅಂತ ಹೇಳ್ಬೋದು ಮತ್ತು ಯಾವ್ದು ಅಂದರೆ ನನಗೆ ಕ ಇದು ಸೀರೆಗೆ ಇದು ಹಾಕ್ತೀನಿ ಎಂತ ಎಂಬ್ರಾಯ್ಡ್ರಿ ಅಂತಾರಲ್ಲ ಅದನ್ನು ಹಾಕ್ತೀನಿ ಆಮೇಲೆ ಹೂವು ಹೂವು ಇರುತ್ತಲ ಆ ಥರ ಥರದ ಹೂವನ್ನು ತೆಗ್ದುಕೊಂಡು ಅದ್ರ ಹಾರ ಮಾಡ್ತೀನಿ ಬೇರೆಬೇರೇ ಥರದ್ದು ಹಾರವನ್ನು ಮಾಡ್ತೀನಿ ಆಮೇಲೆ ರಂಗೋಲಿ ಅಂದರೆ ತುಂಬ ಇಷ್ಟ ನನಗೆ ಹಬ್ಬ ಹರಿದಿನಗಳಲ್ಲೆಲ್ಲ ರಂಗೋಲಿಯನ್ನು ಚಂದ ಮಾಡಿ ಹಾಕ್ಕೊಂಡು ಅದಕ್ಕೆ ವ್ ಹೂವಿನ ಅಲಂಕಾರ ಆಮೇಲೆ ಬಣ್ಣ ಬಣ್ಣದ ಬಣ್ಣ ಬಣ್ಣದಿಂದ ಕೂಡಿದ ಅಲಂಕಾರ ಮಾಡ್ತೀನಿ ಆರತಿ ತಟ್ಟೇನೂ ಹಾಗೆ ಪೂಜೆ ಸಮಯದಲ್ಲಿ ಆರತಿ ತಟ್ಟೆಯಲ್ಲಿ ನಾವು ಎಣ್ಣೆ ಬತ್ತಿಯಿಂದ ಹಾಕಿ ರಂಗೋಲಿಯನ್ನು ಬಿಡಿಸ್ತೀವಿ ಅದಕ್ಕೆ ಅರಶಿಣ ಕುಂಕುಮ ಹಾಕ್ತೀವಿ

ಹ್ಞೂ